ಕ್ರೀಡೆಗಳನ್ನು ಆಡುವುದರಿಂದ ನಮ್ಮ ದೇಹಕ್ಕೆ ವ್ಯಾಯಾಮವಾಗುತ್ತದೆ ನಮ್ಮ ದೇಹ ಕೂಡ ತುಂಬ ಗಟ್ಟಿಯಾಗಿರುತ್ತದೆ ಕ್ರೀಡೆಗಳು ಕ್ರೀಡೆಗಳೆ ಗಳನ್ನು ಆಡುವುದರಿಂದ ನಮ್ಮ ದಿನನಿತ್ಯ ಚಟುವಟಿಕೆ ತುಂಬ ಚುರುಕಾಗಿರುತ್ತದೆ ಕ್ರೀಡೆಗಳಿಂದ ತುಂಬ ಉಪಯೋಗವಾಗುತ್ತದೆ ಆದರೆ ಈಗಿನ ಮಕ್ಕಳು ಕ್ರೀಡೆಗಳನ್ನು ಆಡುವುದನ್ನೇ ಬಿಟ್ಟಿದ್ದಾರೆ ಹಾಗೇ ಈ ಥರ ಕ್ರೀಡೆಗಳನ್ನು ಆಡಲಿಕ್ಕೆ ಒಂದು ಸಮಯವನ್ನು ಇಟ್ಟಿದ್ದು ಆದರೆ ಈಗ ಕ್ರೀಡೆಗಳನ್ನು ಆಡಲು ಸಮಯ ಇಲ್ಲದಷ್ಟು ಓದು ಬರೆ ಓದು ಬರೆಯುವ ಹಾಗೆ ಆಗಿದೆ ಕ್ರೀಡೆಗಳನ್ನು ಆಡುವುದರಿಂದ ಚಟುವಟಿಕೆ ಎಲ್ಲವೂ ತುಂಬ ಚೆನ್ನಾಗಿರುತ್ತದೆ ದೇಹ ಕೂಡ ಗಟ್ಟಿಯಾಗಿರುತ್ತದೆ ದೈಹಿಕವಾಗಿ ತುಂಬ ಒಳ್ಳೆಯದು ಮಾನಸಿಕವಾಗಿಯೂ ಒಳ್ಳೆಯದು ಬಟ್ ತೀರಾ ಅತಿಯಾಗಿ ಮತ್ತು ತೀರಾ ಅತಿಯಾಗಿದ್ದರೆ ಮಾನಸಿಕವಾಗಿಯೂ ಕ್ಕೆ ಒಳಗಾಗುತ್ತಾರೆ ಕ್ರೀಡೆ ಆಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮಾನಸಿಕವಾಗಿಯೂ ತುಂಬ ಅವರಿಗೆ ಯಾವ ಚಲನ ಸಂಚಲನವಾದ ಮನಸ್ಸಿನಲ್ಲಿ ಇರುವುದಿಲ್ಲ ಕ್ರೀಡೆಗಳು ತುಂಬ ಸಹಕರಿಸುತ್ತವೆ ಕ್ರೀಡೆಗಳಿಂದ ತುಂಬ ಅಥವಾ ಕ್ರೀಡೆಗಳನ್ನು ಉನ್ನತ ಸ್ಥಾನದಲ್ಲಿ ಇರಬಹುದು ಕ್ರೀಡೆಗಳು ಈಗಿನ ಜನ ಈಗಿನ ಮಕ್ಕಳು ಯಾವ ಕ್ರೀಡೆಗಳನ್ನು ಆಡುವುದು ಅದರ ಕಡೆ ಗಮನವನ್ನು ಕ್ರೀಡೆಗಳನ್ನು ಆಡುವುದರಿಂದ ತುಂಬ ಒಳ್ಳೆಯದು ಅದು ಒಂದು ಅದು ಒಳ್ಳೆಯ ಉತ್ತಮ ಓದುವ ಓದು ಓದುವುದಕ್ಕಾಗುವುದಿಲ್ಲ ಎಂದರೂ ಕ್ರೀಡೆ ಕ್ರೀಡೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದರೆ ಅದರಿಂದ ಕ್ರೀಡೆ ಕ್ರೀಡೆ ಆಡಲು ಬರುವ ಎಲ್ಲ ಮಕ್ಕಳಿಗೂ ಕೂಡ ಸಮಾನ ಇರುತ್ತವೆ ಮತ್ತು ಕ್ರೀಡೆಗಳು ಜನರ ವೈದಿಕ ಮತ್ತು ಮಾನಸಿಕ ಆರೋಗ್ಯಗೆ ತುಂಬ ಸಹಕರಿಸುತ್ತದೆ ಕ್ರೀಡೆ ಆಡುವುದು ತುಂಬ ಒಳ್ಳೆಯದು